ಹಲೋ ಆಂ ನಾವು ಹಿರಿಯೂರಿಂದ ಮಾತಾಡ್ತಿರೋದು ಆಂ ನಮ್ಮ ಮಗಂದು ಮೊನ್ನೆ ಎಸ್ ಎಲ್ ಸಿ ಮುಗಿಯಿತು ಅದಕ್ಕೆ ನಾವು ಚಿತ್ರದುರ್ಗ ದುರ್ಗದಲ್ಲಿರೋ ನಿ ನಿಮ್ಮ ಕಾಲೇಜ್ಗೇ ಸೇರ್ಸ್ಬೇಕಂತಿದ್ದೀವಿ ಆಂ ನಿಮ್ಮ ಕಾಲೇಜಿನ ಬಗ್ಗೆ ಕೇಳ್ಪಟ್ಟೆ ಆಂ ದಾಖಲಾತಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಆಂ ಶಿಕ್ಷಕರು ತುಂಬ ಮ ಶಿಕ್ಷಕರು ಮಕ್ಳಿಗೆ ತುಂಬಾ ಪ್ರೋತ್ಸಾಹ ನೀಡ್ತಾರೆ ಸಹಾಯ ಮಾಡ್ತಾರಂತೆ ಹಾಂ ಹೌದು ಕೇಳ್ಪಟ್ಟೆ ತುಂಬ ಶಿಸ್ತನ್ನು ಕಲಿಸ್ಕೊಡ್ತಾರಂತೆ ಒಳ್ಳೊಳ್ಳೆಯ ವಿಚಾರಗಳ್ನ ಹೇಳಿಕೊಡ್ತಾರಂತೆ ಅದಕ್ಕೇ ನಿಮ್ಮ ಕಾಲೇಜಿಗೆ ಸೇರ್ಸ್ಬೇಕಂತಿದ್ದೀವಿ ಆಂ ಯಾವಾಗ ಬರಬೇಕು ಅಂತ ಹೇಳದ್ರೆ ನಾವು ಬರ್ತೀವಿ

ಆಂ ಹೌದು ನಾವೂ ಕೇಳ್ಪಟ್ವಿ ಭಾಳ ವಿಚಾರಗಳನ್ನ ನಿಮ್ಮ ಕಾಲೇಜಿನ ಬಗ್ಗೆ ತುಂಬ ಚೆನ್ನಾಗಿದೆ ಅಂತೆ ಪರಿಸರ ಎಲ್ಲ ಆಂ ಶಿಕ್ಷಕರು ಸಹ ತುಂಬ ಚೆನ್ನಾಗೇ ಪಾಠಗಳನ್ನ ಓದಿಸ್ತಾರಂತೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸಹಾಯ ಮಾಡ್ತಾರಂತೆ ಪ್ರೋತ್ಸಾಹ ನೀಡ್ತಾರಂತೆ ಅದಕ್ಕೆ ನಾವು ನಿಮ್ಮ ಕಾಲೇಜ್ ಸೇರ್ಸ್ಬೇಕಂತಿದ್ದೀವಿ ನಿಮ್ಮ ಕಾಲೇಜಿನ ಬಗ್ಗೆ ಭಾಳ ಕೇಳ್ಪಟ್ಟೆ ತುಂಬ ಫಲಿತಾಂಶನೇ ಇದೆ ನಿಮ್ಮ ಚಿತ್ರದುರ್ಗ ಚಿತ್ರದುರ್ಗದಲ್ಲೇ ತುಂಬ ಮೊದಲನೇ ಸ್ಥಾನದಲ್ಲಿದೆ ಅದಕ್ಕೇ ಕೇಳ್ಪಟ್ವೆ ನಿಮ್ಮ ಕಾಲೇಜಿನ ಬಗ್ಗೆ ಇಷ್ಟೊಂದು ಹಾಂ ಅದಕ್ಕೇ ನಿಮ್ಮ ಮೇಲೆ ಭರವಸೆ ಮತ್ತು ನಿಮ್ಮ ಶಿಕ್ಷಕರ ಮೇಲೆ ಭರವಸೆ ಇದೆ ಭಾಳ ಒಂಥರ ಭರವಸೆ ಇದೆ ಇಷ್ಟೂ ಜನ ಮಕ್ಕಳಿಗೆ ಪಾಠಗಳನ್ನ ಚೆನ್ನಾಗೇ ಹೇಳ್ಕೊಡ್ತಿದೀರ ಅದಕ್ಕೇ ನಿಮ್ಮ ಚಿತ್ರದುರ್ಗದಲ್ಲೇ ತುಂಬ ಮೊದಲನೇ ಸ್ಥಾನ ಬಂದಿದೆ ನಿಮ್ಮ ಕಾಲೇಜು ಅದಕ್ಕೇ ಸೇರ್ಸ್ಬೇಕಂತಿದ್ದೀವಿ ಯಾವಗ ಬರೋದಂತ ಹೇಳಿದ್ರೆ ಬರ್ತೀವಿ ಆಂ ಖಂಡಿತ ಬರ್ತೀವಿ ಧನ್ಯವಾದಗಳು